ನಾನು ಶೈಲೇಶ್ ಇದ್ದೀನಿ ನಾನು ನಿಮ್ಮ ಸ್ಟೂಡೆಂಟ್ ಇದ್ದೀನ್ರಿ ಪಿ ವು ಸಿ ಸೆಕೆಂಡ್ ಇಯರ್ ಸರ್ ನನಗೆ ಟಿ ಸಿ ಬೇಕಾಗಿತ್ತು ಸರ್ ಸರ್ ನಮ್ಮ ಪಪ್ಪಾಗೆ ಟ್ರಾನ್ಸ್ಫರ್ ಆಗಿದ್ರಿ ಅದಕ್ಕೆ ಸಡನ್ಲಿ ನಾವು ಬೇರೆ ಡಿಸ್ಟಿಕ್ಕಿಗೆ ಹೋಗ್ಲತ್ತೀವಿ ಅದಕ್ಕೆ ನಮಗೆ ಟಿ ಸಿ ಬೇಕಾಗಿತ್ತು ಸರ್ ಸರ್ ಟ್ರಾನ್ಸ್ಫರ್ ಆಗ್ತದ್ ಅಂತ ನಮ್ಗೇನು ಈಗ ಸಡನ್ಲಿ ಟ್ರಾನ್ಸ್ಫರ್ ಆಗೈತೆ ಸರ್ ಇವಾಗ ಹೋಗದು ಬಂದಿದ್ರಿ ಇವಾಗ ಸರ್ ಈಗ ನಾವು ಇಲ್ಲಿ ಇರ್ಲಿಕ್ ಬಿ ಆಗೋಲ್ಲ ಅಲ್ಲ ಸರ್ ಈಗ ಎಲ್ಲರೂ ಟ್ರಾನ್ಸ್ಫರ್ ಆದ ಮೇಲೆ ಈಗ ನಾವು ಮನೇಗ್ ಯಾರೂ ಇರಲ್ಲ ನಾವು ಆ ಕಡೆ ಹೋಗ್ಬೇಕಾಯ್ತದೆ ಸರ್ ಅದು ಏನು ಅದೆನೋ ಫೀಸೆಲ್ಲ ಅದು ಏನಿದೆ ಪೆಂಡಿಂಗ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿ ಟಿ ಸಿ ತಗೋತೀವಿ ಸರ್ ಅದು ಇಲ್ಲ ಸರ್ ಅದು ಅದು ಕರೆಕ್ಟ್ ಅದ ನೀವು ಹೇಳೋದು ಬಟ್ ಸರ್ ನಮ್ಗೆ ಈಗ ಏನೂ ಹಾದಿನೇ ಇಲ್ಲ ಸರ್ ಅದು ಇನ್ನು ಹೋಗಲೇಬೇಕಿದ್ರಿ ಯಾಕಂದರೆ ಈಗ ಎಲ್ಲರೂ ಮನೆದವ್ರ್ ಹೋದರೆ ನಾನು ಒಬ್ಬ ಹೆಂಗೆ ಇರಲಿ ಸರ್ ಇಲ್ಲಿ ಎಲ್ಲಿರ್ಬೇಕು ಏನು ಊಟ ಮಾಡ್ಬೇಕು ಎಲ್ಲ ಭಾಳ ತಕ್ಲೀಫ್ ಅದರಿ ಅದಕ್ಕೆ ಈಗ ಟ್ರಾನ್ಸ್ಫರ್ ಆಗೈತೆ ಸರ್ ಈಗ ಏನೇ ಕಷ್ಟನೇ ಆಗಲಿ ನಮ್ಮ ಫ್ಯೂಚರ್ ಒಂದು ವರ್ಷ ಹಿಂದಿದ್ದರೂ ಪರವಾಗಿಲ್ಲ ಬಟ್ ಟಿ ಸಿ ತಗೊಂಡು ಹೋದ್ರೆ ಬೆಟ್ರ್ ಅಂತ ನಮಗೆ ಅನ್ನಿಸುತ್ತೆ ಸರ್ ಅದಕ್ಕೆ ದಯಮಾಡಿ ಸರ್ ಟಿ ಸಿ ಕೊಟ್ಟರೆ ಝರಾ ಒಳ್ಳೇದಿತ್ತು ಸರ ವಿಶ್ವೇಶ್ವರಯ್ಯ ಕಾಲೇಜಾಗೆ ಮಾಡ್ಲತ್ತೀವಿ ಸರ್ ಇಲ್ಲ ಸರ್ ನಾನು ಎಲ್ಲ ನಿಮ್ದು ಏನೇನ್ ಡೌಟ್ ಅವೇ ಸರ್ ಅವೆಲ್ಲನೂ ಕ್ಲಿಯರ್ ಮಾಡ್ತೀನಿ ಸರ್ ಅದು ನಿಮ್ದು ಸರ್ ಅವರು ಏನೋ ಅಂದಾರೆ ಅವ್ರು ಟಿ ಸಿ ಕೊಡೋತನಕ ಏನೂ ಮಾಡಲ್ಲ ಅಂತ ಹೇಳಾರೆ ಸರ್ ಅವ್ರು ಯ ಅನಿವಾರ್ಯದ ಮೇಲದ ಮಾಡ್ಲೇಬೇಕು ಸರ್ ನಾವು ಮಾಡಲ್ಲಾಂದ್ರೆ ನನ್ನ ಲೈಫ್ ನನ್ನ ಕ್ಯಾರಿಯರ್ ಒಂದು ವರ್ಷ ಹಾಳಾಯ್ತಲ್ಲ ಸರ್ ನಾನು ಮಾಡಲೇ ಬೇಕಾಗ್ತದ ಆಯ್ತು ಸರ್ ನಾಳೆಗೆ ನಮ್ಮ ಪೇರೆಂಟ್ಸ್ಗಳಿಗೆ ಕರ್ಕೊಂಬರ್ತೀನಿ ಸರ್ ನಾಳೆ ಪೇರೆಂಟ್ಸ್ಗಳು ಕರ್ಕೊಂಬಂದು ನಾಳೆಗ್ ನಿಮಗೆ ಮಾತಾಡ್ತೀನಿ ಸರ ಓಕೆ ಸರ್ ಅಪ್ಲಿಕೇಶನು ಓಕೆ ಸರ್ ಎರಡು ಮೂರು ದಿವ್ಸ್ದಲ್ಲಿ ಕೊಡುತ್ತೀನ್ ಸರ್ ನಾನು ಬರ್ಕೊಡ್ತೀನಿ ನಾಳೆಗ್ ಬಂದು ಅಪ್ಲಿಕೇಶನ್ ಪೇರೆಂಟ್ಸ್ ಓಕೆ ಸರ್ ಬಾಯ್ ತ್ಯಾಂಕ್ ಯು ಸರ್